ಈ ಕನ್ನಡ ಭಾಷೆ ಏನೈತಲ್ಲ ಇದು ಭಾಳ ಹಳೇ ಭಾಷೆ ಇದೆ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಏನಂದ್ರೆ ಕದಂಬರ ಕಾಲದಿಂದ ಅಂದರೆ ಸುಮಾರು ಐದನೇ ಶತಮಾನದಷ್ಟು ಹಳೇ ಈ ಕನ್ನಡ ಭಾಷೆ ಅಂತ ಹೇಳ್ತಾರೆ ಅದಕ್ಕೆ ಪುರಾವೆಗಳನ್ನೂ ಇತಿಹಾಸಕಾರರು ಕಂಡು ಹಿಡಿದಾರ ಆನಂತರ ಗಂಗರು ರಾಷ್ಟ್ರಕೂಟ್ರು ಅವ್ರ ಕಾಲಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಈ ಭಾಷೆ ಪಡ್ಕೊಳ್ತಾ ಬಂತು ಇದೊಂದು ಶ್ರೀಮಂತ ಭಾಷೆ ಐತಿ ಮುಂಚೆ ಎಲ್ಲ ಹಳೆಗನ್ನಡ ಇತ್ತು ಇವಾಗ ನಾವು ಮಾತಾಡ್ತಾ ಇರೋ ರೀತಿ ಕನ್ನಡ ಇರಲಿಲ್ಲ ಆವಾಗೆಲ್ಲ ಹಳೆಗನ್ನಡ ಮಾತಾಡ್ತಾ ಇದ್ದರು ಆನಂತರ ಬರ್ತಾ ಬರ್ತಾ ಅದು ನಡುಗನ್ನಡಕ್ಕೆ ಬಂದು ನಿಂತಿತು ಈವಾಗ ನಾವೆಲ್ಲ ಸಧ್ಯಕ್ಕೆ ಮಾತಾಡ್ತಾ ಇರೋದು ಹೊಸಗನ್ನಡ ಅಂತ ಈ ಹೊಸಗನ್ನಡವೇ ನಾವು ಇವಾಗ ಬರಿಯೋದಾಯ್ತೂ ಓದೋದಾಯ್ತು ಇದೆಲ್ಲ ಮಾಡ್ತೀವಿ ಇದೊಂದು ಶ್ರೀಮಂತ ಭಾಷೆ ಐತಿ ಇದ್ರೊಳಗೆ ಹದಿಮೂರು ಸ್ವರ ಅದಾವ ಎರಡು ಸಂಯುಕ್ತಾಕ್ಷರ ಮತ್ತು ಮೂವತ್ನಾಲ್ಕು ವ್ಯಂಜನಗಳನ್ನು ಹೊಂದಿದ ಒಂದು ದೊಡ್ಡ ಭಾಷೆ ಆಗಿದೆ ಇದೊಂದು ಇದರಲ್ಲಿ ಅನೇಕ ಕವಿಗಳು ಕಾದಂಬ್ರಿಕಾರರು ವಿಮರ್ಷಕರು ಲೇಖಕರು ಕಥೆಗಾರರು ಎಲ್ಲರೂ ಈ ಭಾಷೆಯನ್ನು ಏನು ಮಾಡ್ಯಾರ ಬೆಳಸ್ತಾನೆ ಬಂದಾರ ಅಭಿವೃದ್ಧಿ ಪಡಿಸ್ತಾನೆ ಬಂದಿದ್ದಾರೆ ಕನ್ನಡದ ಸಾಹಿತ್ಯಕ್ಕೆ ಎಷ್ಟೋ ಕಥೆಗಾರರು ಕಾದಂಬರಿಕಾರರು ಅವರ ಸೇವೆ ಸಲ್ಲಿಸ್ಯಾರ ಅವರ ಕೃತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು ಪದ್ಮಶ್ರೀ ಆಗಿರ್ಬೋದು ಪದ್ಮವಿಭೂಷಣ ಆಗಿರ್ಬೋದು ಪದ್ಮಭೂಷಣ ಆಗಿರ್ಬೋದು ಕನ್ನಡ ಸಾಹಿತ್ಯ ಅಕಾಡಮಿಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಾರ ಈ ರೀತಿ ಕನ್ನಡದ ಸಾಹಿತ್ಯವನ್ನು ಅವರು ಶ್ರೀಮಂತ ಮಟ್ಟಕ್ಕೆ ತಗೊಂಡು ಹೋಗ್ಯಾರ ಇನ್ನು ನಮ್ಮ ಕನ್ನಡದ ಲೇಖಕರ ಲೇಖನಗಳು ಕಥೆಗಳು ಕಾದಂಬರಿಗಳು ಬೇರೆ ಬೇರೆ ಭಾಷೆಗೆ ಅನುವಾದವೂ ಆಗ್ಯಾವ ಹಿಂದಿಗೆ ಇಂಗ್ಲೀಷಕ್ಕ ಮರಾಠಿಗೆ ತೆಲುಗು ತಮಿಳು ಉಳಿದೆಲ್ಲಾ ಭಾಷೆಗೂ ಅನುವಾದ ಆಗ್ಯಾವ ಅಂದರೆ ನಮ್ಮ ಕನ್ನಡ ಭಾಷೆ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಗೊತ್ತಾಗ್ತದೆ ಇದರಿಂದ ನಮಗೆ ಹೆಮ್ಮೆಯೂ ಇದೆ